ಹಲೋ ಹಲೋ ಮೇಡಮ್ ನಮಸ್ಕಾರ ಇದು ಬ ಚಿತ್ರದುರ್ಗ ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ವಾ ಹಾಂ ಅದು ಮೇಡಮ್ ಅಲ್ಲಿ ಇದು ಯಾವಾಗಿಂದ ಕಾಲೇಜ್ ಶುರುವಾಗತ್ತೆ ದಾಖಲಾತಿ ಸೇರಿಸಲಿಕ್ಕೆ ನಮ್ಮ ಮಗಳನ್ನು ಸೇರಿಸಬೇಕು ಅಂತ ಇದ್ದೀವಿ

ಹೌದಾ ಮೇಡಮ್ ಅದು ನಿಮ್ಮ ಕ್ ಕಾಲೇಜ್ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ನಮ್ಮ ಗೆಳತಿ ಮಕ್ಕಳು ಇಲ್ಲೇ ಓದಿದ್ದು ಹಾಗಾಗಿ ಅಲ್ಲಿ ಸೇರಿಸಬೇಕು ಅಂತ ಇದ್ದೀವಿ ಆಮೇಲಲ್ಲಿ ಉಳ್ಕೊಳ್ಳಕ್ಕೆ ವ್ಯವಸ್ಥೆ ಎಲ್ಲ ಇದೆಯಾ ಇದು ಅಲ್ಲೇ ಇರಲಿಕ್ಕೆ ಹೌದು ಹಾಂ ಹಾಂ ಆಯ್ತು ಆಯಿತು ಅದು ಅದು ಬಾಲಕಿಯರ ಬಾಲಕಿಯರ ಅವರಿಗೆ ಮಾತ್ರ ಅಲ್ವಾ ಹಾಂ ಹ್ಞೂ ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆಯಾ ಅಲ್ಲಿ ಹಾಂ ಆಯಿತು ಆಮೇಲೆ ನಾವು ಬರಬೇಕೆಂದರೆ ಎಷ್ಟು ದಿನಕ್ಕೆ ಬರಬೇಕು ಅಂದರೆ ಎಷ್ಟೊತ್ತು ಬಿ ಬಿಡ್ತೀರ ಮಾತಾಡಲಿಕ್ಕೆ ಮೊಬೈಲೆಲ್ಲ ಅಲೋ ಇಲ್ಲ ಅಲ್ವಾ

ಹೌದು ಆಮೇಲೆ ಹೇಳಿ ಹೇಳಿ ಹೇಳಿ ಆಮೇಲೆ ಸಿ ಇ ಟಿ ಎಕ್ಸಾಮ್ಸಿಗೆಲ್ಲ ಇದೆಲ್ಲ ಇದೆಯಾ ಅಲ್ಲಿ ಪ್ರಾಕ್ಟೀಸ್ ಇದು ಮಾಡಿಸ್ತಾರಾ ಅದರ ಬಗ್ಗೆ

ಹಾಂ ಆಯಿತು ಆಮೇಲೆ ಇದು ಇದು ದ ಇದು ಹಣ ಎಲ್ಲ ಎಷ್ಟು ಕಟ್ಟಬೇಕಾಗತ್ತೆ ಒಂದೇ ಸರಿ ಕಟ್ಟೋದಾ ಅಥವಾ ಅರ್ಧ ವರ್ಷಕ್ಕೊಂದು ಸರಿನಾ ಆ ಥರನಾ ಹ್ಞೂ ಹಾಂ ಆಮೇಲೇನಾದರೂ ಬೇಕೆಂದರೆ ಮಧ್ಯದಲ್ಲಿ ಕರ್ಕೊಂಡು ಬರೋದು ಹೋಗೋದು ಹಾಗೆ ಅವಕಾಶ ಇದೆಯಾ ಅಕಸ್ಮಾತ್ ಏನಾದರೂ ಅನಿವಾರ್ಯ ಹ್ಞೂ ಹ್ಞೂ ಹಾಂ ಆಯ್ತು ಹಾಂ ಆಮೇಲೆ ಅದು ಟೈಮಿಂಗ್ ಅಂದರೆ ಇದು ಬೆಳಗಿಂದ ಸಂಜೆ ತನಕವೂ ಇರುತ್ತಾ ಕಾಲೇಜು ಯಾವ ಥರ ಅದು ಹ್ಞೂ

ಹಾಂ ಹಾಂ ಸರಿ ಅಲ್ಲಿ ವಸತಿ ಶಾಲೆಯಲ್ಲೂ ಓದಲಿಕ್ಕೆಲ್ಲ ಇದು ಮಾಡ್ಕೊಡ್ತಾರಲ್ವಾ ಅವರು ಅದು ಹ್ಞೂ ಹ್ಞೂ

ಹಾಂ ಆಯಿತು ಮೇಡಮ್ ಬರ್ತೀವಿ ಬಂದು ಹೇಳ್ತೀವಿ ತಿಳಿಸ್ತೀವಿ ಓಕೆ ಧನ್ಯವಾದ